ನೈರುತ್ಯ ಭಾರತದ ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಕನ್ನಡವಾಗಿದೆ ಕರ್ನಾಟಕದ ಬಹುತೇಕ ಜನರಿಗೆಗೆ ಇದು ಮಾತೃಭಾಷೆಯಾಗಿದೆ ಇದನ್ನು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಆಗಿರಲಿ ತಮಿಳ್ನಾಡು ಆಗಿರಲಿ ಕೇರಳ ಗೋವಾ ಮತ್ತು ದಮನ್ ಮತ್ತು ದಿಯು ಸೇರಿದಂತಹ ನೆರೆಯ ರಾಜ್ಯಗಳಲ್ಲಿ ಅನೇಕ ಜನರು ಮಾತ್ನಾಡ್ತಾರೆ ಹಾಗೆ ಕನ್ನಡವು ದ್ರಾವಿಡ ಭಾಷೆಯಾಗಿದ್ದು ಸಾಹಿತ್ಯಕ ಇತಿಹಾಸವು ಒಂದು ಸಹಸ್ರ ಮಾನ ಮಾನಕ್ಕಿಂತಲೂ ಹೆಚ್ಚು ವ್ಯಾಪಿಸಿದೆ ಹಾಗೇ ಸಾಹಿತ್ಯಕ ಸಂಪ್ರದಾಯವನ್ನು ಹೊಂದಿರುವ ನಾಲ್ಕು ಪ್ರಮುಖ ದ್ರಾವಿಡ ಭಾಷೆಗಳಲ್ಲಿ ಇದು ಎರಡನೇದು ಇದು ಇದನ್ನು ನಾವು ಎರಡನೇದಾಗಿ ಪ್ರಮುಖ ದ್ರಾವಿಡ ಭಾಷೆಗಳನ್ನು ಹೇಳಬೋದು ಕನ್ನಡ ಅತ್ಯಂತ ಹಳೆಯ ಶಾಸನವನ್ನು ಸುಮಾರು ನಾಲ್ಕು ನೂರ ಐವತ್ತು ಸಿ ಇಯಲ್ಲಿದೆ ಕರ್ನಾಟಕ ವರ್ಣಮಾಲೆಯು ಕದಂಬ ಮತ್ತು ಚಾಲುಕ್ಯ ಲಿಪಿಗಳ ಗಳಿಂದ ಅಭಿವೃದ್ಧಿ ಗೊಂಡಿದೆ ಇದನ್ನು ಐದನೇ ಮತ್ತು ಏಳನೇ ಶತಮಾನದ ಏಡಿಯು ಏಡಿಯ ನಡುವೆ ಬಳಸಲಾಗ್ತದೆ ಹಾಗೆ ಇಲ್ಲಿ ಲಿಪಿಗಳು ಹಳೆಯ ಕನ್ನಡ ಲಿಪಿ ಆಗಿ ಅಭಿವೃದ್ಧಿ ಹೊಂದಿದ್ದವು ಇದು ಸುಮಾರು ಒಂದು ಒಂದು ಸಾವಿರ್ದ ಐದು ನೂರರ ಹೊತ್ತಿಗೆ ಕನ್ನಡ ಮತ್ತು ತೆಲುಗು ಲಿಪಿಗಳಾಗಿ ರೂಪುಗೊ ರೂಪುಗೊಂಡಿತ್ತು ಹಾಗೆಯೆ ಇದು ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಇದು ಎರಡನೇ ಕನ್ನಡದ ಅತ್ಯಂತ ಹಳೆಯ ಶಾಸ ಶಾಸನವು ಸುಮಾರು ನಾಲ್ಕ್ನೂರ ಐವತ್ತನೆಯ ಸಿಯಲ್ಲಿದೆ